ಬದಲಾಗುತ್ತಿರುವ ವಾಯುಗುಣ ನಮ್ಮ ಪ್ರದೇಶದಲ್ಲಿ ಯಾವ ರೀತಿ ಕೃಷಿ ಮೇಲೆ ಪರಿಣಾಮ ಬೀಳ್ತಾಯಿದೆ ಅಂತಂದರೆ ಬಂದ್ಬಿಟ್ಟು ಬರಗಾಲ ಬರಗಾಲ ಬಂದಿರೋದ್ರಿಂದ ರೈತ ಸರಿಯಾಗಿ ಬೆಳೆ ಇಡೋಕ್ಕಾಗ್ತಿಲ್ಲ ಅವ್ನು ಬೆಳೆದಂಥ ಬೆಳೆಗಳಿಗೆ ಸರಿಯಾದಂತಹ ಫಲ ಬರ್ತಾ ಇಲ್ಲಾಂತನೇ ಹೇಳ್ಬೋದು ಮತ್ತೆ ಅವನು ಕಷ್ಟಪಟ್ಟು ಕಷ್ಟಪಟ್ಟು ಉಳುಮೆ ಮಾಡಿ ಅವನಲ್ಲಿರುವಂತಹ ದುಡ್ಡನ್ನೆಲ್ಲ ಅವನು ಹೊಲಕ್ಕೆಂತ ಹೇಳ್ಬಿಟ್ಟು ಹೊಲದ ಹೊಲಕ್ಕೆ ಅಂತ ಹೇಳಿ ಬಂಡವಾಳ ಹಾಕಿರ್ತಾನೆ ಆ ಹೊಲದಲ್ಲಿ ಅವ್ನು ಬಂಡವಾಳ ಹಾಕಿದಂಥ ಒಂದು ಟೆನ್ ಪರ್ಸೆಂಟ್ ಅವ್ನಿಗೆ ಬರ್ಲಿಲ್ಲಾಂತಂದರೆ ತುಂಬ ಅವನು ಕಷ್ಟಕ್ಕೆ ಕಷ್ಟಕ್ಕೀಡಾಗ್ತನೆ ಅಂತಲೇ ಹೇಳ್ಬೋದು ಎಷ್ಟೋ ಜನ ರೈತರು ಇವಾಗ ಸರಿಯಾಗಿ ಮಳೆ ಬರ್ದಲೇನೆ ಎಷ್ಟೋ ಜನ ಅವರು ಮೀಸ್ ಸುಸೈಡ್ ಮಾಡ್ಕೊಳ್ಳೊದಾಗಿರ್ಬೋದು ಮನೆ ಬಿಟ್ಟು ಹೋಗೋಂಥದ್ದಾಗಿರ್ಬೋದು ಮನೆ ಮಕ್ಕಳಿಗೆಲ್ಲ ಈ ಥರ ಆಯಿತಲ್ಲಂತ ಹೇಳ್ಬಿಟ್ಟು ತುಂಬ ಕೊರಗಿ ಕೊರಗಿ ಅವರು ಮರಣನ ಹೊಂದ್ತಾರೆ ಅಂತಲೇ ಹೇಳ್ಬೋದು ಮೀಸ್ ಆ ಯಾವುದಾದರೂ ಅಪಘಾತಕ್ಕೆನೇ ಅವರು ಬೇಗನೆ ಈಡಾಗ್ತಾರೆ ಅವ್ರು ಚಿಂತೆ ಮಾಡಿ ಮಾಡಿ ಅಂತಲೇ ಹೇಳ್ಬೋದು ಇವಾಗ ರೈತ ಒ ರೈತ ರೈತ ಕೃಷಿನೇ ನಂಬ್ಕೊಂಡಿರ್ತಾನೆ ರೈತಗು ರೈತನ ಬೆನ್ನೆಲುಬು ಅಂತಲೇ ಕೃಷಿ ರೈತನ ಬೆನ್ನೆಲುಬು ಅಂತಲೇ ಹೇಳ್ಬೋದು ನಾವು ಇವಾಗ ಕೃಷಿ ಇಲ್ಲಾಂತಂದ್ರೆ ರೈತ ಇಲ್ಲ ರೈತ ಇಲ್ಲಾಂತಂದ್ರೆ ಕೃಷಿ ಇಲ್ಲ ರೈ ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಊರಿನಲ್ಲೂ ರೈತ ಇದ್ದೆ ಇರ್ತಾನೆ ಅವ್ನು ರೈತ ಬೆಳೆದ ಏನಾದ್ರೂ ಬೆಳೆ ಬೆಳೆದ್ರೆ ಮಾತ್ರ ಪ್ರತಿಯೊಬ್ಬ ವ್ಯಕ್ತಿಯು ಅನ್ನ ಊಟ ಮಾಡೋಕ್ಕಾಗ್ತದೆ ಪ್ರತಿಯೊಂದು ತುತ್ತಿನ ಮೇಲೂ ಪ್ರತಿಯೊಂದು ರೈತನ ರೈತನ ಹೆಸರು ಬರೆದಿರುತ್ತೆ ಅಂತಲೇ ಹೇಳ್ಬೋದು ಅವ್ನು ಬೆಳೆದಂಥ ಬೆಲೆಗೆ ಅವ್ನ ಪ್ರತಿಫಲ ಸಿಗೋದಿಲ್ಲ ಇವಾಗ ಬರಗಾಲ ಬಂದಿದೆ ಸರಿಯಾಗಿ ಸಮಯಕ್ಕೆ ಮಳೆ ಆಗ್ತಿಲ್ಲ ಮಳೆ ಬರ್ಬೇಕಾಗಿದ್ರು ಮಳೆ ಬರ್ತಿಲ್ಲ ಅತಿ ಹೆಚ್ಚಾಗಿ ಬಿಸಿಲಿರೋದ್ರಿಂದ ಅವ್ನು ಬೆಳ್ದಂಥ ಬೆಳೆ ಹಾಕಿದ್ರೆ ಅದು ಏನು ಬೆಳೆನೇ ಆಗಿರಲ್ಲ ಅವ್ನು ಬೆಳೆದಂಥ ಬೆಳೆಯಲ್ಲಿ ತುಂಬನೇ ಲಾಸ್ನ ಕಾಣ್ಬೋದಾಗಿದೆ ಇನ್ನೂ ಕೊರೆಯುವ ಚಳಿ ಇವಾಗ ಹಿಮಪಾತ ಜಾಸ್ತಿ ಬಿಳೋದ್ರಿ ಹಿಮಪಾತ ಬೀಳ್ತಾಯಿದೆ ಮಳೆ ಬರ್ತಾಯಿಲ್ಲ ಹಿಮ ಜಾಸ್ತಿ ಬಿದ್ದರೆ ಮಳೆ ಬರಲ್ಲಾಂತಲೇ ಹೇಳ್ಬೋದು ಮೋಡ ಆಗಿದ್ದರೂ ಸಹ ಚಂಡಮಾರುತದ ಗಾಳಿ ಏನಾದರೂ ಬಂದ್ಬಿಟ್ರೆ ಜೋರಾಗಿ ಗಾಳಿ ಬೀಸಿಬಿಟ್ರೆ ಆ ಮೋಡನೂ ಸಹ ಇಲ್ಲದೇ ಇರೋ ರೀತಿಯಂಥ ಆಗುತ್ತೆ ಚಂಡಮಾರುತ ಅತಿಯಾಗಿ ಚಂಡಮಾರುತ ಮೀಸ್ ಗಾಳಿ ಇವಾಗ ಏನಾದರೂ ಅತ್ಯ ಬೆಳೆಗಳು ಬೆಳೆದಿರ್ತವೆ ಅತಿಯಾಗಿ ಚಂಡಮಾರುತ ಏನಾದರೂ ಬೀಳಿಸಿಬಿಟ್ರೆ ಅದೆಲ್ಲ ಮಲ್ಕೊಂಡ್ಬಿಡುತ್ತೆ ಹೊಲ್ದಲ್ಲೇನೆ ಅದು ತುಂಬನೇ ಲಾಸ್ ಆಗುತ್ತೆ ರೈತನಿಗೆ ಹಿಮಪಾತ ಬೀಳೋದ್ರಿಂದಲೂ ಅಷ್ಟೇ ಹಿಮ ಹಿಮಪಾತ ಸೈಡಲ್ಲಿ ಹಿಮಪಾತ ಸೈ ನಮ್ಮ ಕರ್ನಾಟಕದಾಗ ಹೇಗೋ ಪರ್ವಾಗಿಲ್ಲ ಅತಿ ಹೆಚ್ಚು ಕೋಲ್ಡ್ ಇರುವಂಥ ಜಾಗದಲ್ಲಿ ಅವರು ಅತಿ ಅತಿ ಹೆಚ್ಚು ಹೆಚ್ಚೆಂದ್ರೆ ಹೆಚ್ಚು ಉಷ್ಣಾಂಶ ಇರುವಂಥ ಜಾಗ್ದಲ್ಲಿ ಅವ್ರು ಬದುಕೋಕೆ ಆಗಲ್ಲ ಅವರೇನಾದ್ರೂ ಇವಾಗ ಒಂದು ಸ್ವಲ್ಪ ಏನಾದರೂ ಈಚೆ ಕಡೆ ತಣ್ಣ ಏನಾದರೂ ಬಿಸಿದು ತೆಗೆದಿಟ್ರೆ ಹಾಫ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅದೇನಾಗುತ್ತೆ ಕೋಲ್ಡ್ ಆಗ್ತಾ ಹೋಗುತ್ತೆ ಮತ್ತೆ ರೈನ ಮೇಲೆ ಯಾವ ರೀತಿ ಕೃಷಿ ಕೃಷಿ ಬೈದಾ ಬದಲಾಗಿ ಬದಲಾಗ್ತಿದೆ ಅಂತಂದ್ರೆ ಆಗಿನ ಕಾಲದಲ್ಲೆಲ್ಲ ರೈತ ಅದು ಎಷ್ಟು ಬೆಳೆ ಬೆಳೀತಿದ್ನೋ ಅಷ್ಟು ಬೆಳೆಗೆ ಅವ್ನಿಗೆ ಪ್ರತಿಫಲ ಸಿಗ್ತಾಯಿತ್ತು ಆದರೆ ಈಗ ಈಗ ಆ ಥರ ಏನಿಲ್ಲ ಅವನು ಬೆಳ್ದಿದ್ದಂಥ ಬೆಳೆಗಳಿಗೂ ಸರಿಯಾಗಿ ಪ್ರತಿಫಲ ಸಿಕ್ತಿಲ್ಲ ಅವ್ನು ಹೆಷ್ಷು ಎಷ್ಟು ಬಂಡವಾಳ ಹಾಕ್ತಾನೊ ಅದು ಸರಿಯಾಗಿ ಬಂಡವಾಳನೂ ಬರ್ತಾಯಿಲ್ಲಾಂತಲೇ ಹೇಳ್ಬೋದು ಈ ರೀತಿಯಾದಂತೆಲ್ಲ ರೈತನಿಗೆ ತುಂಬನೇ ಪರಿಣಾಮ ತುಂಬ ಪರಿಣಾಮ ಆಗ್ತಾಯಿದೆ ಅಂತ ಹೇಳ್ಬೋದು ಇದು ಬರಗಾಲ ಬಂದಿರೋದ್ರಿಂದಲೂ ಅಷ್ಟೇ ಇವಾಗ ಆಗಿನ ಕಾಲದಲ್ಲಿ ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ಉಳುಮೆ ಮಾಡಿ ರೈತರು ಬೆಳೆಯನ್ನು ಬೆಳೆ ಬೆಳೆದು ಅವರೇ ಮೆ ಅವ್ರಿಗೆ ಯಾವ್ಯಾವ ರೀತಿಯಾದಂಥ ಸಿರಿಧಾನ್ಯಗಳು ಬೇಕು ಅದನ್ನೆಲ್ಲ ಅವರೇ ಬೆಳೆ ಬೆಳ್ಕೊಂಡು ಊಟ ಮಾಡ್ತಿದ್ರು ಅಂತನೂ ಸಮೇತ ಹೇಳ್ಬೋದಾಗಿದೆ ಇಷ್ಟೆಲ್ಲ ರೈತನ ಮೇಲೆ ಬೀಳ್ತಾಯಿರುವಂತಹ ಪರಿಣಾಮಗಳಾಗಿವೆ